ನಮ್ಮ ಬ್ರಹ್ಮಾಂಡ ಮತ್ತು ಅದರ ರಹಸ್ಯಗಳ ಬಗ್ಗೆನೇ ನನಗೆ ಕುತೂಹಲಕಾರಿ ಒಂದು ವಿಶೇಷ ಸಂಗತಿ ಎಂದರೆ ಇಂದು ನಮ್ಮ ಬ್ರಮ್ ಬ್ರಹ್ಮಾಂಡವು ಹಲವಾರು ನಕ್ಷತ್ರ ನೀಲಿ ಧೂಳು ಕಣಗಳಿಂದ ಸೃಷ್ಟಿತವಾಗಿದೆ ನಮ್ಮ ಬ್ರಹ್ಮಾಂಡ ಆಕಾಶಗಂಗೆ ಕ್ಷೀರಪಥ ಮಿಲ್ಕಿ ವೇ ಇದು ಒಂದು ನಕ್ಷತ್ರ ಎಂದು ಕರೆಯಬಹುದು ಮುಖ್ಯವಾಗಿ ನಮ್ಗೆ ಹತ್ತಿರವ ನಕ್ಷತ್ರವೆಂದರೆ ಸೂರ್ಯ ಈ ಸೂರ್ಯ ಇಂದು ನಮಗೆ ಜಗತ್ತಿಗೆ ಬೆಳಕನ್ನು ನೀಡುತ್ತಾನೆ ಈ ಸೂರ್ಯ ಸುತ್ತಲೂ ಹಲವಾರು ಗ್ರಹಗಳಿವೆ ನಮ್ಮ ಬ್ರಹ್ಮಾಂಡಲ್ಲಿರುವ ಒಟ್ಟು ಗ್ರಹಗಳ ಸಂಖ್ಯೆ ಎಂಟು ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಪ್ಲೂಟೋ ಎರಡು ಸಾವಿರದ ಆರರಲ್ಲಿ ಚೆಕ್ ಗಣರಾಜ್ಯದ ಮೂಲಕ ಈ ಪ್ಲೂಟೋ ಒಂದು ಬಂಡೆಗ್ರಹ ಎಂದು ತೆಗ್ದಾಕಿದ ಕಾರಣ ಎಂದರೆ ಈ ಗ್ರಹ ಬೇರೊಂದು ಗ್ರಹಗಳ ಸುತ್ತುವುದಿಲ್ಲ ತನ್ನ ಗ್ರಹದ ಸುತ್ತ ತಾನೇ ಸುತ್ತುತ್ತೆ ಆದ್ದರಿಂದ ಇದನ್ನು ಒಂದು ಕುಬ್ಜ ಬಂಡೆಗ್ರಹ ಎಂದು ತೆಗೆದುಹಾಕಲಾಗಿದೆ ಅದೇ ರೀತಿ ಎಡ್ವಿನ್ ಹಬಲ್ ಎಂಬ ವಿಜ್ಞಾನಿಯೂ ನಮ್ಮ ಬ್ರಹ್ಮಾಂಡದ ಬಗ್ಗೆ ಒಂದು ವಿಶೇಷ ಸಂಗತಿ ಹೇಳಿದ್ದಾನೆ ಈ ವಿಶ್ವದಲ್ಲಿ ಸುಮಾರು ಇನ್ನೂರು ಬಿಲಿಯನ್ ವರ್ಷಗಳ ಹಿಂದೆ ಈ ಬ್ರಹ್ಮಾಂಡ ಉಗಮವಾಗಿದೆ ಎಂದು ಹೇಳುತ್ತಾನೆ ನಮಗೆ ಹತ್ತಿರುವ ಗ್ಯಾಲಕ್ಸಿ ಎಂದರೆ ಹ್ಯಾಂಡ್ರೋಮೇಡಾ ಎಂದು ಹೇಳಲು ಇಷ್ಟಪಡುತ್ತೇನೆ